ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ಐವತ್ತೇಳು ಇಪ್ಪತ್ತೊಂದು ಮೇ ಎರಡು ಸಾವಿರದ ಮೂರು ಹದಿನಾಲ್ಕು ಎಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆಂಟು ಇಪ್ಪತ್ತಾರು ಸಪ್ಟೆಂಬರ್ ಎರಡು ಸಾವಿರದ ಮೂರು ಹದಿನೈದು ಜನವರಿ ಎರಡು ಸಾವಿರದ ಹದಿನೆಂಟು